ಟಿ ವಿ ನೆಗೆಟಿವ್ ಎಕ್ಸ್ಪೀರಿಯನ್ಸಿಂಗ್ ಪ್ರಾಡಕ್ಟ್ ಲಿಸ್ಟ್ನಲ್ಲಿರೋವಂಥದ್ದು ಟಿ ವಿ ಮನೆಯೊಳಗಿದ್ದರೆ ಬಹಳ ತೊಂದರೆಗಳು ಅನಾನುಕೂಲಗಳು ಅಂತ ನಾನು ಹೇಳಬಲ್ಲೆ ಯಾಕೆಂದರೆ ಹುಡುಗರುಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಟಿ ವಿ ಮನೇಗಿದ್ರೆ ಅವ್ರು ಓದೋದೇ ಇಲ್ಲ ಯಾವಾಗ ನೋಡಿದರೂ ಟಿ ವಿ ಟಿ ವಿ ಟಿ ವಿ ಸಾಟರ್ಡೆ ಬಂತು ಅಂದರೆ ಸಾಕು ಮಧ್ಯಾಹ್ನ ಆನ್ ಮಾಡಿದ ಟಿ ವಿ ರಾತ್ರಿ ಭಾನುವಾರ ರಾತ್ರಿ ಆಫ್ ಆಗೋದು ಶನಿವಾರ ರಾತ್ರಿ ಪೂರ್ತಿ ನೋಡ್ತಾರೆ ಲೇಟಾಗಿ ಮಲ್ಕೋತಾರೆ ಬೆಳಗ್ಗೆ ಭಾನುವಾರ ಎದ್ದು ಟಿ ವಿ ಮುಂದೆ ಕೂತ್ಕೋಬಿಟ್ರು ಅಂದರೆ ಆ ಧಾರವಾಹಿ ಈ ಧಾರಾವಾಹಿ ಚಿಂಟು ಫಿಲಿಮು ಸಾಂಗ್ಸು ನೋಡ್ಕೋತ ಕುತ್ಕೋಬಿಡ್ತಾರೆ ಓದು ಅನ್ನೋದೇ ಮರೆತೋಗ್ಬಿಡುತ್ತೆ ಈ ಸ್ಕೂಲ್ ಹುಡುಗರುಗಳು ಚೆನ್ನಾಗಿ ಓದ್ಲಿಲ್ದಕ್ಕೆ ಕಾರಣ ಟಿ ವಿ ಅಂತನೂ ಹೇಳಬಹುದು ಟಿ ವಿ ಮನೆಯಲ್ಲಿದ್ದರೆ ಹುಡುಗರುಗಳು ಓದಲ್ಲ ಖಂಡಿತವಾಗಿ ಅದೇ ರೀತಿ ಹೆಣ್ಣುಮಕ್ಳು ಕೂಡ ಅಜ್ಜಿ ಅಮ್ಮವ್ರು ಅಷ್ಟೇ ಕೂಡ ಮೊನ್ನೆ ನಮ್ಮಮ್ಮ ಸ್ಟೌವ್ ಮೇಲೆ ಹಾಲಿಟ್ಟಿದ್ದಾರೆ ಹಾಲು ಬಿಸಿಗಿಟ್ಟು ಏನೋ ಒಂದುಸ್ವಲ್ಪ ಸೀರಿಯಲ್ಲೇನೋ ಬಹಳ ಇಂಪಾರ್ಟೆಂಟ್ ಚೆನ್ನಾಗೈತೆ ಅಂತ ಬಂದು ನೋಡೋಕೆ ಬಂದಿದ್ದಾರೆ ಅಲ್ಲಿ ಹಾಲಿಟ್ಟಿರೋದು ಮರ್ತೋಗ್ಬಿಟ್ಟೈತೆ ಹಾಲಿಟ್ಟು ಉಕ್ಕಿ ಎಲ್ಲ ಚೆಲ್ಲೋಗ್ಬಿಟ್ಟೈತೆ ಒಂಥರ ಸೀದ ವಾಸನೆ ಬರ್ತೈತೆ ಆಮೇಲೆ ನಮ್ಮನೆಯವರು ಬಂದು ಹೆಂಡತಿ ಬಂದು ಅತ್ತೆ ಏನೋ ಸ್ಟೌವ್ ಮೇಲೆ ಹಾಲಿಟ್ಟಿದ್ದಿರೇನೋ ವಾಸನೆ ಬರ್ತೈತೆ ನೋಡ್ರಿ ಅಯ್ಯೋ ಹೌದಲ್ಲ ಅಂತ ಹೋಗಿ ನೋಡಿದ್ದಾರೆ ಈ ಥರದ್ದೆಲ್ಲರ ಮನೆಗೂ ಪ್ರಸಂಗಗಳು ಎಲ್ಲರ ಮನೆಗೂ ಆಗಿರ್ತವೆ ಅಂತ ನನ್ನನಿಸಿಕೆ ಈ ಧಾರವಾಹಿಗಳಿಂದ ನಮಗೇನು ಲಾಭ ಇಲ್ಲ ಅವ್ರು ಸುಮ್ಮನೆ ಮನೆ ಹಾಳು ಮಾಡೋದೇ ಕೆಲಸ ಅವರತ್ತೆ ಇವರತ್ತೆ ಸೊಸೆಗೆ ಜಗಳ ಇಡು ಮಗನಿಗೆ ಜಗಳ ಇಡು ಅಲ್ಲೋಗೂ ಇಲ್ಲೋಗೂ ಇವ್ರ ಪಕ್ಕದಮನೆಯವರು ಮಾತಾಡು ವಿಲನ್ನು ವಿಲನಿಲ್ಲದಲೇ ಧಾರಾವಾಹಿಗಳು ಇರೋದೇ ಇಲ್ಲ ಅಂಥ ಕಾಲಕ್ಕೆ ನಾವು ಬಂದಿದ್ದೇವೆ ಅದನ್ನೆಲ್ಲ ವರ್ಷಗಟ್ಲೆ ಧಾರವಾಹಿಳನ್ನೆಲ್ಲ ತೆಗದು ನಮಗೆ ಸುಮ್ಮನೆ ಟೈಮ್ ವೇಷ್ಟ್ ಮಾಡಿಸ್ತಾರೆ ಈಗ ಬಿಗ್ ಬಾಸ್ ಅಂತ ಬಂದಿದೆ ಅದನ್ನಂತೂ ನೋಡೋಕ್ಕೆ ಆಗಲ್ಲ ಗಂಟೆಗಟ್ಲೆ ನೋಡ್ತಾರೆ ಜನಗಳು ಅದಿನ್ನೇನು ನೋಡ್ತಾರೋ ಅದೇನು ಅರ್ಥಾಗುತ್ತೋ ಅದರಿಂದ ಏನು ಕಲ್ತಿವೋ ಗೊತ್ತಿಲ್ಲ ಸುಮ್ಮನೆ ಟೈಮ್ ವೇಷ್ಟು ಅದನ್ನ ನೋಡ್ಕೊಂಡು ಇನ್ನೂ ನಮಗೆ ಜಗಳಗಳು ಅವು ಇವು ಮಾಡಬೇಕು ಅಂತ ಬಹಳ ಹಂಬಲ ಆಗ್ತಾವೆ ಸೊ ಟಿ ವಿಯಿಂದ ಏನು ಇದಿಲ್ಲ ಆಮೇಲೆ ಅಡ್ವಟೈಸ್ಗಳಂತೂ ಬಹಳ ಬರ್ತಾವೆ ಅಡ್ವಟೈಸ್ನಾಗೇ ಅರ್ಧಕ್ಕರ್ಧ ಫ್ರಾಡ್ ಇರ್ತಾವೆ ಅಲ್ಲಿ ತೋರಿಸೋದೇನೋ ಪ್ರಾಡಕ್ಟೆನೋ ಇರ್ತಾವೆ ಅದನ್ನು ನೋಡಿ ನಾವು ಆಕರ್ಷಣೆಗೊಂಡು ಅಲ್ಲೋಗಿ ನೋಡ್ತೀವಿ ಅದ್ರದ್ದು ಆ ರೇಟು ಇರಲ್ಲ ಆ ಪ್ರಾಡಕ್ಟು ಆ ಥರ ಇರಲ್ಲ ಸುಮ್ಮನೆ ಧಾರವಾಹಿಗಳನ್ನ ನೋಡಿ ನಾವು ಟೈಮ್ ವೇಷ್ಟ್ ಮಾಡ್ಕೋತೀವಿ ಆಮೇಲೆ ಟಿ ವಿಯಲ್ಲಿ ಶೋಶಿಯಲ್ ಮೀಡಿಯಾ ಆ್ಯಪ್ಸು ಯಾವು ಇರಲ್ಲ ವಾಟ್ಸಪ್ ಇರಲ್ಲ ಸೊ ಮೆಸೇಜ್ಗಳು ಕಳ್ಸೋಕೆ ಬರಲ್ಲ ಟಿ ವಿಯಲ್ಲಿ ಸೊ ಪವರಿಲ್ಲ ಅಂದರೆ ಟಿ ವಿ ಆನ್ ಆಗಲ್ಲ ಆಮೇಲೆ ಮಕ್ಕಳುಗಳು ಓದಲ್ಲ ಟೈಮ್ ವೇಷ್ಟು ಹೋಮ್ ವರ್ಕ್ ಮರೆತ್ಬಿಡ್ತಾರೆ ಹೆಣ್ಣುಮಕ್ಳು ಮನೆ ಕೆಲಸ ಮಾಡಲ್ಲ ಈ ಥರ ನಾನಾ ರೀತಿಯಿಂದ ಇದ್ದಾವೆ ಆಮೇಲಿಗಂತೂ ಚಾನೆಲ್ಗಳು ಬಹಳ ವಿಪರೀತವಾಗಿ ತಿಂಗಳಿಗೆ ಐನೂರು ರೂಪಾಯಿ ನಾವು ತಿಂಗಳು ತಿಂಗಳು ದುಡ್ಡು ಕಟ್ಟಬೇಕು ಆ ಟಿ ವಿ ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಅಂತ ಬರುತ್ತೆ ನನ್ನ ಮಗ ಕೂತ್ಕೊಂಡು ನೋಡ್ತಾ ನೋಡ್ತಾ ನೋಡ್ತಾ ಐದು ದಿವ್ಸಾನು ನೋಡ್ತಾನೆ ಐದು ದಿವ್ಸಾನು ಓದಲ್ಲ ಟಿ ವಿಯೊಳಗೆ ಮೊರೆ ಹೋಗಿಬಿಡ್ತಾನೆ ಅದು ಯಾರ್ದಾರಾಗ್ಲಿ ಟೆಸ್ಟ್ ಮ್ಯಾಚು ಒನ್ ಡೇ ಮ್ಯಾಚು ಟ್ವಂಟಿ ಟ್ವಂಟಿ ಮೂರು ನೋಡ್ತಾನೆ ಆಮೇಲೆ ಫಿಲಿಮ್ಸ್ಗಳಂತೂ ಮುಂಚೆ ವಾರಕ್ಕೊಂದೇ ಒಂದು ಹಾಕ್ತಾಯಿದ್ರು ಆವಾಗಿನ ಕಾಲ್ದಾಗೆ ಹಳೆ ಕಾಲ್ದಾಗೆ ನಮ್ಮ ಕಾಲ್ದಾಗೆ ಈಗಂತೂ ದಿವಸಕ್ಕೆ ಮೂರು ನಾಲ್ಕು ಪಿಚ್ಚರ್ ಇರ್ತಾವೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಅದಾದ್ಮೇಲೆ ಇದು ಇದಾದ್ಮೇಲೆ ಅದು ಹೋಗ್ತಾನೆಯಿರ್ತಾವೆ ಎಷ್ಟೊಂದ್ಸರಿ ಕಾಲೇಜಿಗೆ ಲೇಟಾಗೋಗಿ ಬೈಸ್ಕೊಂಡಿರೋ ಪ್ರಸಂಗಗಳು ಬಹಳ ಇದ್ದಾವೆ ಡಿಶ್ನವರಂತೂ ಬಹಳ ಚಾರ್ಜ್ ಮಾಡ್ತಾರೆ ಮುನ್ನೂರಾ ಎಂಬತ್ತೆಂಟು ರೂಪಾಯಿ ಮಿನಿಮಮ್ ಆಗ್ಬಿಟ್ಟಿದೆ ನನಗಂತೂ ಕಟ್ಕಟ್ಟಿ ಸಾಕಾಗಿದೆ ಆಮೇಲೆ ಚಿಂಟು ಚಾನೆಲ್ ಹಾಕಿಸ್ರಿ ಆ ಗೇಮ್ಸ್ ಹಾಕಿಸ್ರಿ ಈ ಗೇಮ್ಸ್ ಹಾಕಿಸ್ರಿ ನಿಮಗೆ ತೆಲುಗು ಇರಲಿ ಅದಿರಲಿ ಐನೂರು ರೂಪಾಯಿ ತಿಂಗಳಿಗೆ ನನ್ನದಲ್ಲ ಅಂತ ಎತ್ತಿಟ್ಬಿಡಬೇಕು ಟಿ ವಿಗೆ ಸೊ ಟಿ ವಿ ತುಂಬ ಕಾಸ್ಟ್ಲಿಯಾಗಿದೆ ಟಿ ವಿಯಿಂದ ಏನು ಉಪಯೋಗವಿಲ್ಲ ಅನ್ನೋದು ನನ್ನದು ಒಂದು ಅನಿಸಿಕೆ ನಮಸ್ಕಾರಗಳು